ನಾನೊಂದು ಪ್ಲಿಪ್ಕಾರ್ಟಲ್ಲಿ ಒಂದು ಸಾರಿ ತೊಗೊಂಡಿದ್ದೆ ಆ ಸಾಡಿ ಕಲ್ಲರು ಒಂಥರ ಡಬಲ್ ಕಲರಿಂಗಿತ್ತು ಆ ಡಬಲ್ ಕಲರಿಂಗ್ ಯಾವ್ದು ಅಂತ್ಹೇಳಿದ್ರೆ ಬ್ಲೂ ಮತ್ತು ಗೋಲ್ಡನ್ ಕಲರ್ ಬಂದುಬಿಟ್ಟು ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ಅದು ಉಡುವಾಗ ಮೈಯಲ್ಲಿ ಹೇಗೆ ಉಡತ್ತೆ ಅಂದರೆ ನೀಟಾಗಿ ಕೂತ್ಕೊಳ್ತದೆ ಕ್ವಾಟನ್ ಮಿಕ್ಸ್ ಇದಾಗಿದೆ ಸಿಲ್ಕ್ ಕೂಡ ಉಂಟದರಲ್ಲಿ ಅದಕ್ಕೆ ಯಾವ ಬ್ಲೌಸ್ ಕೂಡ ಮ್ಯಾಚ್ ಆಗತ್ತೆ ಅಂದರೆ ಗೋಲ್ಡನ್ ಕಲ್ಲರು ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿದ್ದೇನೆ ಮತ್ತು ಅದರಲ್ಲಿ ತುಂಬ ಎಂಬ್ರಾಯಿಡ್ರಿಂಗ್ ವರ್ಕಸ್ ಎಲ್ಲ ವರ್ಕೆಲ್ಲ ಇದೆ ತುಂಬ ಚೆಂದ ಕಾಣ್ತದೆ ನಾನು ಉಡುವಾಗ ಅದಕ್ಕೆ ನಾನು ಅದನ್ನು ಉಡುವಾಗ ಒಂದು ಸಲ ಕೇಳಿದರು ನಮ್ಮ ಮನೆಯ ಪಕ್ಕದವರು ಕೂಡ ಕೇಳಿದರು ನನ್ನ ಆಫೀಸಲ್ಲೂ ಕೂಡ ಕೇಳಿದರು ಇದನ್ನೆಲ್ಲಿಂದ ತೊಗೊಂಡದ್ದು ಅಂತ್ಹೇಳಿ ಹಾಗೆ ನಾನು ಅಮೇಝಾನ್ನಿಂದ ಇದು ಫ್ಲಿಪ್ಕಾರ್ಟಿಂದ ಅಂತ ಹೇಳಿದೆ ಫ್ಲಿಪ್ಕಾರ್ಟಿಂದ ಅಂತ ಹೇಳುವಾಗ ಇಷ್ಟೊಳ್ಳೆಯ ಬಂದಿದೆಯಾ ಅದು ಅಂತ್ಹೇಳ್ಬಿಟ್ಟು ಅವರು ಕೂಡ ತುಂಬ ಖುಷಿ ಪಟ್ಟರು ಸಾಡಿದು ಕ್ವಾಲಿಟಿ ಎಲ್ಲ ನೋಡಿದರು ಕ್ವಾಲಿಟಿ ನೋಡಿದ ನಂತರ ಅದನ್ನು ತೊಳೆದಿದ್ದೀರಾ ಅಂತ ಕೂಡ ಕೇಳಿದರು ಹೌದು ನಾನು ತೊಳೆದಿದ್ದೀನಿ ತೊಳೆದೆ ವೇರ್ ಮಾಡಿರುವುದು ಅಂತಲೂ ಕೂಡ ಹೇಳಿದೆ ಅದು ಕಲ್ಲರೆಲ್ಲ ಸ್ಪ್ರೆಡ್ ಆಗಿಲ್ಲ ಹೋಗಿಲ್ಲ ಒಗೆದ ಕೂಡಲೇ ಹಾಗಾಗಿ ತುಂಬ ಚೆಂದ ಬಂದಿದೆ ಅದನ್ನು ನಾನು ಎಲ್ಲರಿಗೂ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕೇಳಿದರು ನಂತರ ಫ್ರೆಂಡ್ಸ್ ಕೂಡ ಕೇಳಿದರು ಅದಕ್ಕೆ ನಾನು ಅವರಿಗೆಲ್ಲರಿಗೂ ಕೂಡ ಹೇಳಿದ್ದೇನೆ ಇದು ಕೊಡಿ ಅಂತ ಅಂದರೆ ಅದರದ್ದು ಲಿಂಕ್ ಕೂಡ ಕಳಿಸಿದ್ದೇನೆ ಮತ್ತು ಅದರಿಂದ ಎಂಥ ಹೇಳ್ತಾರೆ ಬೇರೆಯವರು ಕೂಡ ಅದನ್ನ ನಾನು ನನ್ನದು ನೋಡಿ ಅವರು ಕೂಡ ತೆಗೊಳ್ತೇನೆ ಅಂತ ಕೂಡ ಹೇಳಿದ್ದಾರೆ ಅದರಲ್ಲಿ ತುಂಬ ಕಲರ್ಸಿತ್ತು ಆದರೆ ನಾನು ಕಲರ್ಸ್ ತೊಗೊಂಡದ್ದು ಅದೇ ಬ್ಲೂ ಮತ್ತು ಗೋಲ್ಡನ್ ಕಲರಿಂದು ನನಗೆ ತುಂಬ ಚೆಂದ ಕಾಣ್ತದೆ ಮದುವೆಗೆ ಕೂಡ ಹಾಕ್ಬಹುದು ಪಾರ್ಟಿಗೆ ಕೂಡ ವೇರ್ ಮಾಡಿ ಹೋಗ್ಬಹುದು ತುಂಬ ಚೆಂದ ಇದೆ ನನ್ನ ನಾನು ಬಿಳಿಯಾಗಿರುವುದ್ರಿಂದ ಅದು ಸಾಡಿ ತುಂಬ ಚೆಂದ ಒಪ್ತದೆ ಅದು ಅದರಲ್ಲಿ ಮತ್ತು ಈಗ ಹಾಕ್ಸಿದ ನಂತರ ಮತ್ತು ಅದಕ್ಕೆ ಗೊಂಡೆ ಕಟ್ಟಿಸಿದ್ದೇನೆ ಆ ಗೊಂಡೆ ಕಟ್ಟಿಸಿದ ನಂತರ ಇನ್ನು ಲುಕ್ಕು ಚೆಂದ ಕಾಣಿಸ್ತಾ ಉಂಟು ಮತ್ತು ಅದಕ್ಕೆ ಗ್ರ್ಯಾಂಡಾಗಿ ಒಂದು ಬ್ಲೌಸ್ ಹೊಲಿ ಬ್ಲೌಸನ್ನು ಕೂಡ ಕೈ ಹ್ಯಾಂಡ್ ವರ್ಕ್ ಮಾಡಿಸಿ ಹೊಲ್ಸಿದ್ದೇನೆ ಅದು ತುಂಬ ಚೆಂದ ಉಂಟು ನಂತರ ಕ್ವಾಟನ್ ಸಾಡಿ ಅದು ಅಂದರೆ ಮೈಯಲ್ಲಿ ಐರನ್ ಮಾಡಿ ಹಾಕಿದರೆ ನೀಟಾಗಿ ಕೂತ್ಕೊಳ್ತದೆ ಮತ್ತು ತುಂಬ ಸಾಫ್ಟ್ ಕೂಡ ಉಂಟು ಮೈಯಲ್ಲಿ ಹಾಕಿದರೆ ಗೊತ್ತೇ ಆಗುವುದಿಲ್ಲ ಹಾಕಿದ್ದೇನಾ ಇಲ್ಲವಾ ಅಂತ್ಹೇಳಿ ತುಂಬ ನೀಟಾಗಿ ಕೂತ್ಕೊಳ್ತದೆ ತುಂಬ ಚೆಂದ ಉಂಟು ಆಯಿತಾ